ಮದ್ವೆಯಲ್ಲಿ ನಮ್ಮ ಕಡೆಯೆಲ್ಲ ಜನರು ಜಾಸ್ತಿ ಗಿಫ್ಟ್ ಕೊಡೋದಂದರೆ ಯಾವ ರೀತಿ ಅಂದರೆ ಹೂಗಳು ಕೊಡ್ತಾರೆ ಬೊಕ್ಕೆ ಕೊಡ್ತಾರೆ ಇಲ್ಲ ಡಾಲ್ಸ್ ಇಲ್ಲ ಗಣ ಸಿಲ್ವರ್ದರಲ್ಲಿ ಗಣಪತಿ ಐಡೆಲ್ ಆ ರೀತಿಯೆಲ್ಲ ಕೊಡ್ತಾರೆ ನಾವು ನಮ್ಮ ಅಣ್ಣನ ಮದ್ವೆಯಲ್ಲಿ ನಾವು ಕೊಟ್ಟಿದ್ದು ನಾನು ನಮ್ಮ ಅಣ್ಣಂಗೆ ಒಂದು ಗೋಲ್ಡ್ ರಿಂಗ್ ಹಾಕ್ದೆ ಆಮೇಲೆ ನಮ್ಮ ಅತ್ಗೆಗೆ ಒಂದು ಮಾಮೂಲಿ ಗಣ್ಪತಿದು ಇದು ಕೊಟ್ಟೆ ಆದರೆ ಅವನ್ದು ಮದ್ವೆಯಲ್ಲಿ ನಾನು ನೋಡಿದ್ದಂದರೆ ಜಾಸ್ತಿ ಗಿಫ್ಟ್ಗಳ್ಗಿಂತ ಈ ಮುಯಿ ಕವರಲ್ಲಿ ಕಾಸು ಹಾಕ್ ಕೊಟ್ಟಿದ್ದೇ ಜಾಸ್ತಿ ಅವ್ನ ಮದ್ವೆಯೂ ಚೆನ್ನಾಗಿ ಆಯಿತು ಆದರೆ ಅವರೆಲ್ಲ ನಮ್ಮ ಕಡೆಯಲ್ಲಿ ಯಾರೂ ವರದಕ್ಷ್ಣೆ ಇಸ್ಕೊಳ್ಳೋದೂ ಇಲ್ಲ ಕೊಡೋದೂ ಇಲ್ಲ ನಾನು ನೋಡೂ ಇಲ್ಲ ಇಲ್ಲಿಯ ತನಕ ಅವ್ನ ಮದ್ವೆಯಲ್ಲಿ ಎಲ್ಲರೂ ಬಂದಿದ್ವಿ ಎಲ್ಲ ಚೆನ್ನಾಗಿ ಡ್ಯಾನ್ಸೆಲ್ಲ ಮಾಡಿ ಎಲ್ಲ ಪಾರ್ಟಿ ಎಲ್ಲ ಮಾಡಿ ನಾವು ಚೆನ್ನಾಗಿ ಅವ್ನ ಮದ್ವೆಲ್ಲಿ ಊಟ ಎಲ್ಲ ಚೆನ್ನಾಗಿತ್ತು ಒಂದು ಅಬ್ಬಬ್ಬ ಅಂದ್ರೂ ಒಂದು ಎಂಟ್ನೂರರಿಂದ ಒಂಬೈನೂರು ಜನ ಬಂದಿರ್ಬೋದು ನಾನು ನೋಡಿದಂಗೆ ಚೆನ್ನಾಗಿತ್ತು ಮಾತ್ರ ಮರೆಯಕ್ಕಾಗಲ್ಲ ಹಾಗೆ ನಮ್ಮ ಅಕ್ಕಂದು ಮದುವೆ ಇವಾಗ ಆಯ್ತು ರೀಸೆಂಟಾಗಿ ಅವ್ಳದ್ರಲ್ಲೂ ಅಷ್ಟೇ ಗ್ರ್ಯಾಂಡಾಗಿ ಮಾಡಿದ್ವಿ ಅವರು ನಮ್ಮ ಭಾವ ಕಡೆಯವ್ರೂ ಏನೂ ಕೇಳಿಲ್ಲ ವರದಕ್ಷ್ಣೆ ಎಲ್ಲ ಮತ್ತು ನಮ್ಮ ನಾವು ಕೇಳ್ತಾಯಿದ್ರೂ ನಾವು ಕೊಡ್ತಾಯಿರಲಿಲ್ಲ ಅದೆಲ್ಲ ಇವಾಗ ಬ್ಯಾನಲ್ಲ ಕೊಡೋಲ್ಲ ನ ಈಗ ನಮ್ಮ ಮೈಸೂರು ಕಡೆಯೆಲ್ಲ ಯಾರೂ ಹಂಗೆಲ್ಲ ಕೇಳೋಲ್ಲ ಅವ್ಳ ಮದುವೆಗೆ ನಾನು ಗಿಫ್ಟ್ ಮಾಡಿದ್ದು ಒಂದು ಗಾಡಿ ಗಿಫ್ಟ್ ಮಾಡಿದೆ ನಮ್ಮ ಭಾವಂಗೆ ಒಂದು ಗೋಲ್ಡ್ ಚೈನ್ನ ಹಾಕ್ಸ್ದೆ ಮತ್ತು ಅವ್ಳ ಅವ್ಳ ಮದುವೆಯಲ್ಲಿ ಥರಥರವಾರಿಯಾಗಿ ಬಂತು ಗಿಫ್ಟ್ಗಳು ಈ ಹೂವಿನ ಬೊಕ್ಕೆ ಮತ್ತು ಈ ಡಾಲ್ಗಳು ಫೋಟೋ ಫ್ರೇಮು ಕಪ್ ಸಾಸರು ಮತ್ತು ದೇವ್ರ ಫೋಟೋಗಳು ಇನ್ನೂ ಏನೇನೋ ಬಂದವು ನಾನು ಅಷ್ಟೊಂದೇನೂ ನೋಡಿಲ್ಲ ನಾನು ನೋಡಿದ್ದು ಬರೀ ಇಷ್ಟೇ ಅವ್ಳ ಮದ್ವೆಯೂ ಚೆನ್ನಾಗಾಯ್ತು ಗ್ರ್ಯಾಂಡಾಗಿ ಮಾಡಿದ್ವಿ ಎಲ್ಲರೂ ಬಂದಿದ್ದರು ನಮ್ಮ ಮನೆ ಕಡೆಯಿಂದ ಜಾಸ್ತಿ ಜನರು ಬಂದಿದ್ದರು ತುಂಬ ಚೆನ್ನಾಗಿತ್ತು ನಾನು ಫುಲ್ ಎಂಜಾಯ್ ಮಾಡಿದ್ವಿ ಎಲ್ಲಾರು ಅವ್ಳದ್ದು ಅವಳು ಅವಳೂ ತುಂಬ ಖುಷಿಯಾಗಿದ್ಲು ತುಂಬ ಚೆನ್ನಾಗಿತ್ತು ಎಲ್ಲರೂ ಜನರೆಲ್ಲ ಬಂದಿದ್ದರು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಎಲ್ಲ ಮಸ್ತಾಗಿ ಇದೆಲ್ಲ ಮಾಡಿದ್ವಿ ಫಂಕ್ಷನ್ನು ಮದುವೆ ಫಂಕ್ಷನ್ನೆಲ್ಲ ಮುಗಿಸಿದ್ವಿ ಮದುವೆ ಆದ ಮೇಲೆ ಬೀಗರೂಟ ಎಲ್ಲ ಮಾಡಿದ್ವಿ ನಾನ್ವೆಜ್ಜು ಅದೆಲ್ಲ ಚೆನ್ನಾಗಿತ್ತು ಎಲ್ಲ ತಿಂದ್ಕೊಂಡು ಎಲ್ಲರೂ ತುಂಬ ಖುಷಿ ಖುಷಿಯಾಗಿ ಹೋದ್ರು ಆದರೂ ಮರೆಯಕ್ಕಾಗಲ್ಲ ಮದುವೆ ಜನರು ಗಿಫ್ಟು ಕೊಡ್ತಾರೆ ಕೆಲವರು ಗಾಡಿಗಳು ಕೊಡ್ತಾರೆ ಕೆಲ್ವರು ಕಾಸು ಕೊಡ್ತಾರೆ ಕೆಲವರು ಹೂವಿನ ಬೊಕ್ಕೆ ಕೊಡ್ತಾರೆ ಕೆಲ್ವರು ಫೋಟೋ ಫ್ರೇಮ್ಸ್ ಕೊಡ್ತಾರೆ ಕೆಲ್ವರು ಮುಯಿ ಕವರ್ಗಳು ಕೊಡ್ತಾರೆ ಕೆಲವರು ಏನಾದ್ರು ಒಂದು ದೊಡ್ದಾಗಿ ಪಾರ್ಟಿ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಇಷ್ಟ ಅ ಆಯ್ತು ನನಗಂತೂ ತುಂಬ ತುಂಬಾ ನಮ್ಮ ಕ ಊಟನೂ ಚೆನ್ನಾಗಿತ್ತು ಫುಲ್ ಬೇರೆ ಬೇರೆ ಥರ ಊಟೆಲ್ಲ ಮಾಡಿಸಿ ಎಲ್ಲ ಜನರೆಲ್ಲ ತಿಂದು ಅದನ್ನ ತುಂಬ ಇಷ್ಟಪಟ್ಟರು ನನಗೂ ತುಂಬ ಖುಷಿಯಾಯಿತು ಎಲ್ಲರೂ ತುಂಬ ಖುಷಿ ಖುಷಿಯಾಗಿ ನಡೆಸ್ಕೊಟ್ವಿ ಮತ್ತು ಅವ್ಳಿಗೂ ನನ್ನ ಗಿಫ್ಟಲ್ಲ ತುಂಬ ಇಷ್ಟ ಆಯಿತು ವರದಕ್ಷ್ಣೆ ಅಂತೂ ನನಗೆ ಗೊತ್ತಿರೋಂಗೆ ಇಲ್ಲಿ ಯಾರೂ ಮೈಸೂರಲ್ಲಿ ಯಾರೂ ಕೇಳೋಲ್ಲ ಕೊಡೋದೂ ಇಲ್ಲ ಕೇಳಿದ್ರೆ ಅದು ಒಫೆನ್ಸ್ ಅಂತ ಗೊತ್ತು ಅದು ಡೌರಿ ಕೇಸ್ ಥರ ಆಗೋಗುತ್ತೆ ಮತ್ತು ಗಿಫ್ಟ್ಗಳಲ್ಲಿ ಅಂದರೆ ಚೆನ್ನಾಗಿ ಇಷ್ಟ ಆದ ಗಿಫ್ಟು ಅಂದರೆ ನನಗೆ ಇದು ಫೋಟೋ ಫ್ರೇಮ್ಸ್ ಆ ರೀತಿ ಚೆನ್ನಾಗಿತ್ತು ಮತ್ತು ಇನ್ನೇನು ಸ ನಂಗೆ ತುಂಬ ಇಷ್ಟ ಆಯಿತು ಅದು ಕ್ ಅದಕ್ಕೋಸ್ಕರ ನಾನು ಹೇಳಿದ್ದು ಗಿಫ್ಟ್ಗಳಲ್ಲಿ ಬೇರೆ ಬೇರೆ ಥರ ಬರುತ್ತೆ ಡಾಲು ಇಲ್ಲ ಹೂವಿನ ಬೊಕ್ಕೆ ಇಲ್ಲ ಏನಾದರೂ ಅವ್ರ್ಗೆ ಇಷ್ಟಪಟ್ಟಿದ್ದು ವಸ್ತುಗಳು ಕೊಡ್ತಾರೆ ಮಾಮೂಲಿ ಕೊಡೋದಂದ್ರೆ ಜಾಸ್ತಿ ಇಲ್ಲಿ ದೇವ್ರ ಫೋಟೋಸು ದೇವ್ರ ಮುಮೆಂಟೋಸು ಆ ರೀತಿಯೇ ಕೊಡೋದು ನಮಗೂ ತುಂಬ ಇಷ್ಟ ಆಯಿತು ಅದನ್ನ ನೋಡಿ ಅವ್ಳ ಮದ್ವೆಯಲ್ಲೂ ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ ನಮ್ಮ ಅಣ್ಣನ ಮದ್ವೆನೂ ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ ನಮಗೆ ತುಂಬಾ ತುಂಬ ಇಷ್ಟ ಆಯಿತು ಮತ್ತು ಇದು ಫೋಟೋ ಫ್ರೇಮ್ಸಲ್ಲಂದರೆ ದೇವ್ರದ್ದು ಫೋಟೋಸ್ ಕೊಡ್ತಾರೆ ಮತ್ತು ಇಲ್ಲಾಂದರೆ ಅವ್ರಿಗೆ ಯೂಸ್ಫುಲ್ ಆಗೋಂಗೆ ಮನೆಗೆ ಏನಾದ್ರು ಯೂಸ್ಫುಲ್ ಆಗಂಗೆ ಕೊಡ್ತಾರೆ ಅವ್ರು ಅವ್ರು ನಮ್ಗೆ ಜಾಸ್ತಿ ನೋಡಿದಂಗೆ ನಾನು ಮನೆಗೆ ಯೂಸ್ಫುಲ್ ಆಗೋ ಥರ ಕೊಟ್ಟಿದ್ದಿದ್ದು ಯಾವ ಥರ ಅಂದರೆ ಈ ಕಪ್ ಸಾಸರು ಆ ರೀತಿ ಕೊಟ್ಟಿದ್ದರು ನಾನು ಕೊಟ್ಟಿದ್ದಂತೂ ತುಂಬ ಇಷ್ಟ ಆಯಿತು ಇಬ್ರುಗು ನಮ್ಮ ಅಕ್ಕಂಗೂ ಇಷ್ಟ ಆಯಿತು ನಮ್ಮ ಭಾವಂಗೂ ಇಷ್ಟ ಆಯಿತು ನಮ್ಮ ಅತ್ ನಮ್ಮ ಅತ್ತಿಗೆ ಅವ್ರಿಗೂ ಇಷ್ಟ ಆಯಿತು ತುಂಬ ಅದು ನಾನು ಕೊಟ್ಟಿದ್ದ ಗಿಫ್ಟ್ ಆ ರೀತಿ ಇತ್ತು ಚೆನ್ನಾಗಿ ಕೊಟ್ಟೆ ವರದಕ್ಷ್ಣೆಯಂತೂ ಜಾಸ್ತಿ ಯಾರೂ ಕೇಳೋಲ್ಲ ಕೇಳಿದ್ರೂ ಯಾರೂ ಕೊಡೋಲ್ಲ ಇವಾಗ ಏಕಂದ್ರೆ ಲಾ ಎಲ್ಲ ಹಂಗಾಗಿದ್ಯಲ್ಲಾ ಅದಕ್ಕೆ ಗಿಫ್ಟಲ್ಲಿ ಜಾಸ್ತಿ ಕೊಡೋದು ಅನ್ ನಾನು ನೋಡಿದಂಗೆ ಇದು ಹೂವಿನ ಬೊಕ್ಕೆ ಇಲ್ಲ ಏನಾದರೂ ಅವ್ರ್ಗೆ ಯೂಸ್ಫುಲ್ ಆಗೋಂಗೆ ಅಲ್ಲ ಲೈಕ ಇದು ಕಪ್ ಸಾಸರ್ ಆಗ್ಬೋದು ಇಲ್ಲ ಮನೆ ಡೆಕೊರೇಟಾಗೋಕ್ಕೆ ಫೋಟೋ ಫ್ರೇಮ್ ಥರ ದೇವ್ರದ್ದೆಲ್ಲ ಕೊಡೋದು ಲೈಟಿಂಗ್ಸ್ ಜೊತೆ ಆ ರೀತಿ ಆದರೂ ನನಗೆ ತುಂಬ ಇಷ್ಟ ಆಯಿತು